ನನಗೆ ಬಂದಿರೋ ವಿಷಯ ಅಂತ ಅಂದ್ರೆ ವಿವಿಧ ಪಾಕ ಪದ್ಧತಿಗಳಲ್ಲಿ ಅಡುಗೆ ಮಾಡಿದ ನಿಮ್ಮ ಅನುಭವವನ್ನು ವಿವರಿಸಿ ಅಂತ ಅಂದರೆ ನನ್ನ ನನ್ನ ಅನುಭವ ಏನಪ್ಪ ಅಂತ ಅಂದ್ರೆ ನನಗೆ ಫಸ್ಟ್ ಫಸ್ಟ್ಗೆ ನಾನು ಸ್ ಹಳ್ಳಿಯಲ್ಲಿ ಇರಿ ಬೆಳೆದದ್ರಿಂದ ಆರನೇ ಕ್ಲಾಸು ಏಳನೇ ಕ್ಲಾಸಿಗೆಲ್ಲ ಎಲ್ಲ ಹುಡುಗಿ ಹುಡುಗಿಯರು ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿ ಬಿಡ್ತಾರೆ ನಾನು ನನ್ಗೆ ಅದ್ರ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಆಸಕ್ತಿಯೂ ಇರಲಿಲ್ಲ ಯಾಕಂತ ಅಂದ್ರೆ ನಾನು ಓದು ಓದು ಅಂಥೇಳಿ ಯಾ ಜಾಸ್ತಿ ಎಜ್ಯುಕೇಶನ್ಗೆ ಇಂಪಾರ್ಟೆಂಟನ್ನು ಕೊಟ್ಟೆ ನಾನು ಹಾಗಾಗಿ ನನ್ನ ಅಡುಗೆ ಕಡೆಗೆ ಅಷ್ಟು ಸಹ ಅಡುಗೆ ಮಾಡೋದ್ರ ಕಡೆ ಅಷ್ಟು ನಾನು ಆಸಕ್ತಿ ತೋರಿಸ್ಲಿಲ್ಲ ಅಂತಲೇ ಹೇಳ್ಬೋದು ಆದರೆ ಇತ್ತೀಚಿನ ದಿನಗಳಲ್ಲಿ ಹೇಗಾಗಿದೆ ಅಂತ ಅಂದ್ರೆ ನಾನು ಅಡುಗೆ ಮಾಡಿ ಅಂತ ಅಂದ್ರೆ ನಂಗೆ ಒಂಥರ ತುಂಬ ಖುಷಿಯಾದ ವಿಚಾರ ಆಗಿಬಿಟ್ಟಿದೆ ಟೆಂಥ್ ಮುಗಿದ ತಕ್ಷಣ ಏನು ಮಾಡಿದೆ ನಾನು ಫಸ್ಟು ನನಗೆ ಏನೂ ಮಾಡೋಕೆ ಬರಲ್ಲಲ್ಲಪ್ಪ ಅಂತ ಒಂದು ಗಿಲ್ಟಲ್ಲಿ ಫಸ್ಟ್ ಅಡುಗೆ ಮಾಡೋದನ್ನೇ ಕಲಿತೆ ನಾನು ಅದರಲ್ಲೂ ನಾವು ಉತ್ತರ ಕರ್ನಾಟಕದವ್ರಾಗಿರೋದರಿಂದ ನಮ್ಮ ಕಡೆ ಎಲ್ಲ ರೊಟ್ಟಿ ಫೇಮಸ್ಸು ರೊಟ್ಟಿ ಮಾಡೋದನ್ನು ಕಲಿಬೇಕಾಗಿತ್ತು ನಾನು ಅದು ಒಂದ್ಸಲ್ಪ ಕಷ್ಟಕರ ವಿಷಯ ಅಂತಾನೇ ಹೇಳ್ಬೋದು ಯಾಕಂತ ಅಂದ್ರೆ ರೊಟ್ಟಿ ಮಾಡೋದು ಅಂತ ಅಂದ್ರೆ ಸುಮ್ಮನೆ ಸಾಮಾನ್ಯವಾದ ವಿಷಯ ಅಲ್ಲ ಅದು ಹಿಟ್ಟು ಚೆನ್ನಾಗಿರಬೇಕು ಆ ಹಿಟ್ಟನ್ನು ನಾವು ಬಿಸಿ ನೀರನ್ನ ಕಾಯ್ಸಿ ಜಿಗುಟಂಥೇಳಿ ಹಾಕ್ತೀವಿ ಆ ಥರ ಹಾಕಿ ಅದನ್ನು ಮುದ್ದೆ ಟೈಪ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಒಣ ಹಿಟ್ಟಲ್ಲಿ ಅದನ್ನು ನಾದಿ ಫುಲ್ ಹದಗೊಳಿಸಿ ಆನಂತರ ರೊಟ್ಟಿಯನ್ನು ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಫಸ್ಟಿಗೆಲ್ಲ ಸ ಫ ನಾವು ಮೊದಲು ಮೊದಲು ಮಾಡುವಾಗೆಲ್ಲ ನಂಗೆ ತುಂಬ ಕಷ್ಟವೇ ಅನ್ನಿಸಿತ್ತು ಯಾಕಂತ ಅಂದ್ರೆ ಅದು ರೊಟ್ಟಿ ಮಾಡೋಕ್ಕೂ ಹೋಗುವಾಗ ಅದೆಲ್ಲ ಸೀಳು ಹೊಡೆಯೋದು ಮಾಡೋಕೆ ಬರ್ತಿರ್ಲಿಲ್ಲ ಅದರಲ್ಲೂ ಆ ಥರ ಎಲ್ಲ ಆಗೋದರಿಂದ ತುಂಬ ಬೋರ್ ಬೋರಾಗ್ತಿತ್ತು ಯಪ್ಪಾ ಇದೆಲ್ಲ ಯಾವ್ದಕ್ಕೆ ಮಾಡೋದು ಸುಮ್ಮನೆ ಏನಾದರೂ ಅನ್ನ ಗಿನ್ನ ಮಾಡ್ಕೊಂಡು ತಿಂದು ಇರೋದು ಬೇಷಲ್ಲಪ್ಪ ಅಂತ ಅನ್ನಿಸ್ತಿತ್ತು ಆದರೆ ಅದು ಪೌಷ್ಠಿಕ ಆಹಾರ ಆಗಿರೋದರಿಂದ ನಾವು ಕಂಪಲ್ಸರಿ ಅದನ್ನ ಮಾಡಲೇಬೇಕಾಗಿತ್ತು ಯಾಕೆಂದರೆ ಮನೆಯಲ್ಲೆಲ್ರು ಅದನ್ನೇ ಊಟ ಮಾಡೋದು ರೊಟ್ಟಿ ಇಲ್ಲ ಒಂದು ದಿನ ಎರಡು ದಿನ ರೊಟ್ಟಿ ಇಲ್ಲ ಅಂತ ಅಂದ್ರೆ ಒಂಥರ ಏನೋ ಕಳ್ಕೊಂಡಿರೋ ಫೀಲ್ ಆಗ್ಬಿಡುತ್ತೆ ಅವಾಗಾಗಿ ನಾವು ರೊಟ್ಟಿಯನ್ನು ಮಾಡಲು ಕಲಿಯಲೇಬೇಕಾಗಿತ್ತು ಅದು ಕಲಿಯೋದು ನನ್ಗೆ ತುಂಬ ಕಷ್ಟ ಆಗಿತ್ತು ಆದರೂ ಕೂಡ ನಾನು ಬಿಡಲಿಲ್ಲ ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಇವಾಗ ಮಾಡು ರೊಟ್ಟಿ ಮಾಡು ಅಂತ ಹೇಳೋದೆ ಸಾಕು ನಮಗೆ ನಾನೇ ಜಿಗ್ಟಿ ಹಾಕಿ ರೊಟ್ಟಿಯನ್ನು ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ನೂರು ನೂರೈವತ್ತು ರೊಟ್ಟಿನ ನಾನೇ ಕೂತು ಮಾಡ್ಬೋದು ಇವಾಗ ಆ ಥರ ನನ್ಗೆ ಇದ್ರ ಮೇಲೆ ಆಸಕ್ತಿ ಬಂದ್ಬಿಟ್ಟಿದೆ ಆ ಹಿಟ್ಟನ್ನ ತುಂಬ ಹದವಾಗಿ ನಾದಿದರೆ ರೊಟ್ಟಿ ಮಾಡೋದು ಏನು ತುಂಬ ಕಷ್ಟ ಅಲ್ಲ ಮಾಡ್ಬೋದು ಅದೇ ರೀತಿ ತುಂಬ ರೆಸಿಪೀಸ್ಗಳನ್ನ ರೆಸಿಪಿಗಳನ್ನು ನಾನು ಟ್ರೈ ಮಾಡಿದ್ದೀನಿ ಇತ್ತೀಚೆಗೆ ಮೊನ್ನೆ ಮೊನ್ನೆ ನಾವು ನಮ್ಮ ಹೊಲದಲ್ಲೇ ಕ್ಯಾಬೀಜ್ ನಾವು ಬೆಳಿತಿರೋದರಿಂದ ನಾನೇನು ಮಾಡಿದೆ ಹೊಸ್ದಾಗಿ ಏನಾದರೂ ಪ್ರಯೋಗ ಮಾಡಬೇಕು ಅಂಥೇಳಿ ಮನೇಲೆ ಗೋಬಿ ಮಾಡಬೇಕಂಥೇಳಿ ಡಿಸೈಡ್ ಮಾಡಿದ್ವಿ ಅದನ್ನು ಮಾಡಿದ್ವಿ ಕೂಡ ಫಸ್ಟ್ ಟೈಮ್ ಒಂದ್ಸಲ ಮಾಡಿದಾಗ ಅದರ ಟೇಸ್ಟ್ ಹೊರಗೆ ಮಾಡಿದಷ್ಟು ಚೆನ್ನಾಗಿ ಟೇಸ್ಟ್ ಬರಲಿಲ್ಲ ಆದರೆ ಫಸ್ಟ್ ಸಲ ಅಲ್ಲ ಅಂತ ಸುಮ್ಮನೆ ಆದ್ವಿ ಮತ್ತು ನೆಕ್ಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಚೇಂಜಸ್ ಆಯ್ತು ಒಂದರಲ್ಲಿ ಏನೋ ಒಂಥರ ಟೇಸ್ಟ್ ಚೆನ್ನಾಗಿ ಬಂತು ಇದೇ ರೀತಿ ನಾವು ಹೊಸ ರೆಸಿಪಿಗಳನ್ನು ಟೇ ಟ್ರೈ ಕೂಡ ಮಾಡಿದ್ದೀವಿ ಅವು ಯಶಸ್ವಿ ಕೂಡ ಆಗಿವೆ ಅಂತಲೇ ಹೇಳ್ಬೋದು ಅಡುಗೆ ಮಾಡೋದು ಅಂದ ತಕ್ಷಣ ಎಲ್ಲರೂ ಹೆಣ್ಮಕ್ಳು ಏನಂದ್ಕೊಳ್ತಾರೆ ಇದು ಕಠಿಣವಾದ ಕೆಲಸ ಯಾಕೆಂದರೆ ಬರೀ ಹೆಣ್ಮಕ್ಳಂತ ಹೆಣ್ಮಕ್ಳಿಗಂತಲೇ ಸೀಮಿತವಾದ ಕೆಲಸ ಇದು ಇದರಾಗ ಬಾಯ್ಸ್ ಏನು ಹೆಲ್ಪ್ ಮಾಡೋಂಗಿಲ್ಲ ನಮ್ಗೆ ಹಾಗಾಗಿ ನಾವು ಬರೀ ನಾವು ಮಾಡಬೇಕಾಗಿರೋದ್ರಿಂದ ಗಂಡು ಮಕ್ಕಳು ನಮಗೇನು ಹೆಲ್ಪ್ ಮಾಡಲ್ಲ ಅಂತ ನಾವು ಅದ್ರ ಮೇಲೆ ಆಸಕ್ತಿ ತೋರಿಸೋದೆ ಕಮ್ಮಿ ಮಾಡ್ತೀವಿ ಬಟ್ ಕೆಲವೊಬ್ರ ಮನೇಲಿ ಆ ಥರ ಅಲ್ಲ ಏಕೆಂದರೆ ಮ ಒಬ್ಬೊಬ್ರ ಮನೆಲಿ ಆ ಥರ ಇದ್ದರೆ ಇನ್ನೊಬ್ರು ಮನೇಲಿ ಬಾಯ್ಸ್ ಏನು ಮಾಡ್ತಾರೆ ಎಲ್ಲ ತರಕಾರಿಗಳನ್ನ ಹೆಚ್ಚಿ ಅವರೇ ಏನ್ಮಾಡ್ತಾರೆ

ಹೆಣ್ಮಕ್ಕಳು ಬರೋದರೊಳಗೇನೆ ಅವ್ರಿಗೆ ಏನು ಅನುಕೂಲ ಆಗುತ್ತಂದ್ರೆ ಅನ್ನ ಇರ್ಬೋದು ಅಥವಾ ಉಪ್ಪಿಟ್ಟಾಗಿರ್ಬೋದು ಅಥವಾ ಆಗಿನ ಮಟ್ಟಿಗೆ ಅವಲಕ್ಕಿ ಆಗಿರ್ಬೋದು ಆ ಥರ ಏನಾದರೂ ಸಣ್ಣ ಪುಟ್ಟ ಊಟಗಳನ್ನು ರೆಡಿ ಮಾಡ್ತಾರೆ ಆಮೇಲೆ ಇನ್ನೊಂದೇನ್ಮಾಡ್ಬೋದು ಅಂತ ಅಂದ್ರೆ ಮುದ್ದೆ ಮಾಡ್ಬೋದು ಮುದ್ದೆ ಮುದ್ದೆ ಅಂತ ಅಂದ್ರೆ ಎಲ್ಲರೂ ಆಲ್ಮೋಸ್ಟ್ ಅಂದ್ಕೊಳ್ಳೋದು ರಾಗಿ ಮುದ್ದೆ ಅಂಥೇಳಿ ಯಾಕೆಂದರೆ ರಾಗಿ ಮುದ್ದೆಯೇ ಫೇಮಸ್ಸಾಗಿರೋದು ತಿನ್ನೋದರಲ್ಲಿ ಆದರೆ ಈ ಸೈಡ್ ಏನ್ಮಾಡ್ತಾರೆ ಜೋಳದ ಮುದ್ದೆ ಅಂಥೇಳಿ ಮಾಡ್ತಾರೆ ರಾಗಿ ಮುದ್ದೆ ಟೈಪೆ ಇದನ್ನು ಜೋಳದ ಮುದ್ದೆ ಅಂದರೆ ರಾಗಿ ಹಿಟ್ಟು ಹೇಗೆ ಹಾಕಿ ತಿರುವಿ ಗಟ್ಟಿಯಾಗಿ ಉಂಡೆಯನ್ನು ಕಟ್ಟಿಡ್ತೀವೋ ಅದೇ ರೀತಿ ನಾವು ಜೋಳವನ್ನು ಬಿಸಿ ನೀರಲ್ಲಿ ಹಾಕಿ ಮುದ್ದೆ ತಿರುವಿ ಗಟ್ಟಿಯಾಗಿ ಉಂಡೆಯನ್ನು ಕಟ್ಟಿ ಅದನ್ನು ತುಪ್ಪದಲ್ಲಿ ಅದ್ದಿಕೊಂಡು ತಿಂದರೆ ಅದರ ಟೇಸ್ಟೆ ಬೇರೆ ತುಂಬ ಚೆನ್ನಾಗಿರತ್ತೆ ಇವು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿವೆ ಆಮೇಲೆ ಇವಾಗ ಎಳ್ಳಮಾವಾಸ್ಯೆ ಅಂಥೇಳಿ ಬರುತ್ತೆ ಈ ಎಳ್ಳಮಾವಾಸ್ಯೆಗಂತೂ ನಾನಾ ನಾನಾ ವಿಧದ ಅಡುಗೆಗಳನ್ನ ಮಾಡ್ತೀವಿ ಎಣ್ಣೆ ಬದನೇಕಾಯಿ ಪಲ್ಯ ಆಗಿರ್ಬೋದು ಅಥವಾ ಕಾಳುಗಳು ಹೆಸರು ಕಾಳುಗಳು ನೆನೆ ಹಾಕಿದ ಕಾಳುಗಳು ಪಲ್ಯ ಆಗಿರ್ಬೋದು ಮಡಿಕೆ ಕಾಳಾಗಿರ್ಬೋದು ಉಗ್ಳಿ ಕಾಳಾಗಿರ್ಬೋದು ಪ್ರತಿಯೊಂದು ವಿಧ ಕಾಳುಗಳು ಹಾಗೂ ತರಕಾರಿ ಪಲ್ಯ ಮಾಡ್ಕೊಂಡು ಆಮೇಲೆ ಎಳ್ಳು ಹೋಳಿಗೆ ಅಂಥೇಳಿ ಮಾಡ್ತೀವಿ ಎಳ್ಳು ಹೋಳಿಗೆ ಮಾಡೋದರಲ್ಲಿ ಇರೋ ಮಜಾ ಅಂತೂ ತುಂಬ ಚೆನ್ನಾಗಿರತ್ತೆ ಯಾಕಂತ ಅಂದ್ರೆ ಅದನ್ನ ಒಬ್ರು ಮಾಡೋಕ್ಕೂ ಆಗೋಲ್ಲ ಅದನ್ನ ಒಬ್ರು ಮಾಡಿದರೆ ತುಂಬ ಟೈಮ್ ಹಿಡಿತ್ತೆ ಆಮೇಲೆ ಅದ್ಕೆ ಜಾಸ್ತಿ ಜನ ಇದ್ದರೆ ಎಲ್ಲರೂ ತಮಾಷೆ ಮಾಡ್ಕೊಂಡು

ಅದಕ್ಕೆ ಏನೆಲ್ಲ ಸಾಮಾಗ್ರಿಗಳನ್ನು ಬಳಸ್ತೀವಿ ನಾವು ಎಳ್ಳು ಹೋಳಿಗೆಗ ಅಂತಂದ್ರೆ ಬೆಲ್ಲ ಅದನ್ನ ಎಳ್ಳು ಹೋಳಿಗೇನ ಎಳ್ಳುಗಳನ್ನ ಹುರ್ದು ಬೆಲ್ಲ ಮತ್ತು ಅದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ಬೆಲ್ಲದ ಹಣ ಮಾಡಿ ಅದರಲ್ಲಿ ಮಿಕ್ಸ್ ಮಾಡಿ ಅದನ್ನ ಸಣ್ಣ ಸಣ್ಣ ಉಂಡೆ ಟೈಪ್ ಮಾಡಿ ಮೈದಾ ಹಿಟ್ಟನ್ನು ನಾದಿ ಅದರಲ್ಲಿಟ್ಟು ಅದನ್ನು ಚಪಾತಿ ಥರ ಚಪಾತಿ ಥರ ಲಟ್ಟಿಸಿ ಆನಂತರ ಅದನ್ನು ಹೆಂಚಿನಲ್ಲಿ ಬಳಸ್ತೀವಿ ಅದೊಂಥರ ತುಂಬ ಚೆನ್ನಾಗಿರುತ್ತೆ ಈ ಎಳ್ಳಮ್ವಾಸ್ಯೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಅದನ್ನು ಹಳ್ಳಿ ಕಡೆ ಹೋದಂತೆಲ್ಲ ಏನ್ಮಾಡ್ತಾರೆ ಡೈಲಿ ಏನು ನಾಷ್ಟ ಅಂತ ಆ ಥರ ಏನೂ ಕೊಡೋದಿಲ್ಲ ಏಕೆಂದರೆ ಹೊಲಕ್ಕೋಗೋರಿರ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ದುಡಿಯೋಕ್ಕೋಗಿರ್ತಾರೆ ಅವ್ರಿಗೆಲ್ಲ ನಾಷ್ಟ ಅದೆಲ್ಲ ಒಟ್ಟು ತುಂಬೋಂಗಿಲ್ಲ ಹಾಗಾಗಿ ಏನ್ಮಾಡ್ತಾರೆ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಟ್ಟು ಬಿಟ್ರೆ ಸಾಕು ಅವರಿಗೆ ನಾಲ್ಕು ರೊಟ್ಟಿ ತಿಂದ್ಬಿಟ್ರೆ ಹೊಟ್ಟೆ ತುಂಬಿ ಹೋಗುತ್ತೆ ಆ ಥರ ನಾವು ಈ ಈ ಒಂದು ಹಳ್ಳಿಗಳು ಸೈಡ್ ಹೋದರೆ ಆ ಥರ ಊಟವನ್ನು ಕಾಣ್ಬೋದು ಅದೇ ಸಿಟಿ ಅಂತ ಬಂತು ಅಂತ ಅಂದ್ರೆ ಇಲ್ಲಿ ನಾನಾ ವಿಧದ ಅಡುಗೆಗಳನ್ನ ಮಾಡ್ತಾರೆ ಹೇಗಪ್ಪ ಅಂತ ಅಂದ್ರೆ ಇಲ್ಲಿ ಬೆಳಗ್ಗೆ ಟಿಫಿನ್ ಅಂತ ಮಾಡ್ತಾರೆ ಮಧ್ಯಾಹ್ನ ಊಟ ಅಂತ ಮಾಡ್ತಾರೆ ಮತ್ತು ನೈಟ್ ಲೈಟಾಗಿ ಊಟ ತೊಗೊಳ್ತಾರೆ ಬೆಳಗ್ಗೆ ಟಿಫಿನ್ಗೆ ಏನೆಲ್ಲ ಮಾಡ್ಬೋದು ಇವರು ನಾನಾ ವಿಧದ ಅಡುಗೆಗಳಂತ ಅಂದ್ರೆ ಇಡ್ಲಿ ಮಾಡ್ತಾರೆ ಪೂರಿ ಮಾಡ್ತಾರೆ ದೋಸೆ ಮಾಡ್ತಾರೆ ಆನಂತರ ಅವಲಕ್ಕಿ ಉಪ್ಪಿಟ್ಟು ಅಂದರೆ ಒಂದೊಂದು ದಿನ ಒಂದೊಂದು ಥರ ಮಾಡ್ಕೊಂಡು ತಿಂತಾರೆ ಅಂದರೆ ಇಲ್ಲಿ ಎಲ್ಲರೂ ಸಿಟಿಯಾಗಿರೋದಂತ ಕೆಲಸಕ್ಕೋಗೋರಾಗಿರ್ತಾರೆ ಆದರೂ ಕೂಡ ಇವರೇನ್ಮಾಡ್ತಾರೆ ಮಧ್ಯಾಹ್ನ ಊಟಕ್ಕಂಥೇಳಿ ವಾಪಸ್ಸು ಬರ್ತಾರೆ ಇವರು ಹಳ್ಳಿಗಳಲ್ಲಿ ಆಗಿರೋಲ್ಲ ವಾಪಸ್ಸು ಬರೋದು ಆ ಥರ ಹೊಲಕ್ಕೋದರೆ ಅಂದರೆ ಆ ಬೆಳಗ್ಗೆ ಹೋದರಂದ್ರೆ ಆಯಿತು ಸಾಯಂಕಾಲದ್ವರ್ಗೂ ಅಲ್ಲೇ ಕತ್ತಲಾಗೋವರ್ಗೂ ಇದ್ದು ನೈಟ್ ಒಮ್ಮೆಗೆ ಬರ್ತಾರೆ ಇಲ್ಲಿ ಒಂದು ಪದ್ಧತಿಯೇ ಬೇರೆ ಆಗಿರೋದರಿಂದ ಇವರು ಹಾಗೆ ಹಾಗೆ ರೆಡಿ ಮಾಡಿಕೊಂಡು ಹಾಗೆ ಊಟ ಮಾಡುವಂಥ ಒಂದು ಪದ್ಧತಿ ಐತಿ ಅಂಥೇಳಿ ಹೇಳ್ಬೋದು ಸಿಟಿ ಒಳಗೆ ಆದ್ರೆ ಹಳ್ಳಿಗಳಲ್ಲಿ ಬೆಳಗ್ಗೆಯೇ ಮಾಡಿ ಮಧ್ಯಾಹ್ನಕ್ಕಾಗುವಷ್ಟು ಕಟ್ಕೊಂಡು ಹೋಗ್ಬಿಡ್ತಾರೆ ಹೊಲ್ದಾಗೇನೆ ಊಟ ಮಾಡ್ತಾರವರು ಅವ್ರದ್ದೊಂಥರ ಚೆನ್ನಾಗಿರುತ್ತೆ ಹಳ್ಳಿಗಳಲ್ಲಿ ಅವರು ಎಲ್ಲರೂ ಹೊಲ್ದ ಬುಡ ಹೊಲದಲ್ಲಿ ಗಿಡದ ಕಡೆ ಕೂತು ಎಲ್ಲರಿಗೂ ಅಂದರೆ ಬು ಪಕ್ಕದೋರು ಹೊಲ ಪಕ್ಕದ ಹೊಲದವ್ರು ಬಂದಿರ್ತಾರೆ ಅವ್ರದ್ದು ಬುತ್ತಿ ಇವ್ರು ಊಟ ಮಾಡೋದು ಇವ್ರದ್ದು ಅವರು ಹಂಚಿಕೊಂಡು ತಿಂತಾರೆಂದರೆ ಆದರೆ ಸಿಟಿಗಳಲ್ಲಿ ಆ ಥರ ಏನೂ ಇರೋದಿಲ್ಲ ಇವರೆಲ್ರೂ ಒಂಥರ ತಾವು ಮಾಡಿದ್ದು ಊಟನೇ ತಾವು ತಿನ್ನಬೇಕಾಗುತ್ತೆ ಇಲ್ಲಿ ಏಕೆಂದರೆ ಇಲ್ಲಿರೋ ಸಿಚುವೇಶನ್ಸು ಕೂಡ ಹಾಗೆ ಇದ್ದವು ಇಲ್ಲಿ ಪಕ್ಕದ ಮನೆಯವರಿದ್ದಾರೆ ಅಂತಂದರೂ ಅವ್ರನ್ನ ಮಾತಾಡ್ಸೋಕೆ ಕೂಡ ಎಜಿಟೇಟ್ ಮಾಡ್ಕೊಳ್ತಾವೆ ಹೋಗಲಿ ಬಿಡು ಅವ್ರನ್ನೇನು ಮಾತಾಡ್ಸೋದು ಅಂಥೇಳಿ ತಾವಷ್ಟೆ ತಾವಷ್ಟೆ ಬಾಗ್ಲು ಹಾಕ್ಕೊಂಡು ತಾವಷ್ಟೆ ಇರೋದನ್ನು ನಾವಿಲ್ಲಿ ಜಾಸ್ತಿ ಕಾಣಬಹುದು ಸಿಟಿ ಒಳಗೆ ಸಿಟಿ ಒಳಗೆ ಎಳೆದು ಊಟಗಳಂತ ಅಂದ್ರೆ ಇವರ ಗಟ್ಟಿ ಫುಡ್ ತಿನ್ನೋದಕ್ಕಿಂತ ಮೆದುವಾದ ಆಹಾರವನ್ನು ಸೇವಿಸೋದು ಜಾಸ್ತಿ ಇವರು ಹಾಗಾಗಿ ಇವರು ಮಧ್ಯಾಹ್ನಕ್ಕೆ ಚಪಾತಿ ಅನ್ನ ಸಾಂಬಾರು ಆ ಥರ ಏನಾದರೂ ರೆಡಿ ಮಾಡ್ಕೊಳ್ಬೋದು ಮತ್ತು ಟೇಸ್ಟ್ಗೆ ಅಷ್ಟೆ ಒಂಚೂರು ಏನಾದ್ರು ಟೇಸ್ಟ್ ಅನ್ನಿಸಬೇಕಲ್ಲ ಅದಕ್ಕೋಸ್ಕರ ಇವರು ಹಪ್ಪಳನೋ ಸಂಡಿಗೆನೋ ಅಥವಾ ಆ ಥರ ಏನಾದರೂ ಕರಿಬೋದು ಈ ಒಂದು ಸಿಟಿಗಳಲ್ಲಿ ಎಲ್ಲ ರೆಡಿಮೇಡ್ ಫುಡ್ನ ತೊಗೊಂಡ್ಬರ್ತಾರೆ ಅಂದರೆ ಇಲ್ಲಿ ಒಳಗೆ ಮಾವಿನ ಕಾಯಿ ಹೋಳಾಕ್ತಾರೆ ಅದಾಗಿರ್ಬೋದು ನಿಂಬೆ ಹೋಳಾಗಿರ್ಬೋದು ಇಲ್ಲೆಲ್ಲ ಏನ್ಮಾಡ್ತಾರೆ ಡಬ್ಬಿಗಳಲ್ಲಿ ತಗೊಂಡ್ಬರ್ತಾರೆ ಸಿಟಿ ಒಳಗೆ ಆದ್ರೆ ಹಳ್ಳಿಗಳಲ್ಲಿ ಆ ಥರ ಅಲ್ಲ ಅವರು ತಾವೇ ಕಾಯಿಗಳನ್ನು ತಂದು ಅಥವಾ ತಮ್ಮ ತೋಟದಲ್ಲೇ ತಮ್ಮ ಹೊಲದಲ್ಲಿ ಅಥವಾ ತೋಟದಲ್ಲಿ ಬಿಡತಕ್ಕಂಥ ಕಾಯಿಗಳನ್ನೆಲ್ಲ ಕರ್ಕೊಂಡ್ಬಂದು ಅವ್ರ್ಗೆ ತಾವೇ ಹೋಳುಗನ್ನ ಹೋಳು ರೆಡಿ ಮಾಡ್ಕೊಳ್ತಾರೆ ಆಮೇಲೆ ಹುಣ್ಸಿಕಾಯಿ ಅಂಥೇಳಿ ಬಿಡ್ತವೆ ಅವುಗಳಿಂದ ಹುಣ್ಸಿಕಾಯಿ ಹಿಂಡಿ ಅಂಥೇಳಿ ರೆಡಿ ಮಾಡ್ತಾರವರು ಈ ರೀತಿ ನಾನಾ ವಿಧದ ಅಡುಗೆಗಳನ್ನ ಅವರು ಮಾಡ್ತಾರೆ ಅವನ್ನು ಟೇಸ್ಟ್ ಕೂಡ ಮಾಡ್ತಾರವರು ಆದರೆ ಸಿಟಿಗಳಲ್ಲಿ ಮಾ ಅವರು ನಾನಾ ವಿಧದ ಅಡುಗೆಗಳನ್ನು ಮಾಡುವುದು ತುಂಬ ಕಡಿಮೆ ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದರಿಂದ ಈಗ ಹೇಗಾಗಿದೆ ಅಂತ ಅಂದ್ರೆ ಎಲ್ಲ ಆನ್ಲೈನ್ ಆಡ್ರ್ ಏನು ಬೆಳಗ್ಗೆ ಬೇಗ ಹೇಳೋಕ್ಕಾಗ್ಲಿಲ್ಲ ಅಂತಂದ್ರೆ ಆನ್ಲೈನ್ ಆಡ್ರ್ ಮಾ ಆಡ್ರ್ ಮಾಡಿಬಿಟ್ರೆ ಬಂದ್ಬಿಡುತ್ತೆ ಊಟ ಅದನ್ನ ತಿಂದು ಹೋಗ್ಬಿಡ್ತಾರೆ ಈಗಿನ ಜನ ಆ ಥರ ಅಡಾಪ್ಟ್ ಆಗಿದ್ದಾರೆ ಇದು ಅಷ್ಟೊಂದು ಸರಿ ಅಲ್ಲ ಆಹಾರ ತಯಾರಿಸೋದು ಕಷ್ಟಕರವಾದ ವಿಷಯವೇನಲ್ಲ ಅದನ್ನ ಮಾಡ್ಬೋದು ಆದರೆ ಅದರ ಮೇಲೆ ನಮಗೆ ಇಂಟ್ರೆಸ್ಟ್ ಇರಬೇಕು ಆಸಕ್ತಿ ಇರಬೇಕು ಆಹಾರ ತಯಾರಿಸಲಿಕ್ಕಂದ್ರೆ ಹೆಣ್ಮಕ್ಕಳಿಗೆ ಆಕ್ಚುವಲಿ ತುಂಬ ಇಷ್ಟ ಅಂತಲೇ ಹೇಳ್ಬೋದು ಏಕೆಂದರೆ ಅವ್ರ ಕೆಲಸನೇ ಆಗಿರೋದರಿಂದ ಅವರು ತುಂಬ ಇಷ್ಟ ಪಟ್ಟು ಮಾಡ್ತಾರೆ ಕೂಡ ಈಗ ಗಂಡು ಮಕ್ಕಳು ಮಾಡ್ತಾರೆ ಮಾಡಲ್ಲ ಅಂತಲ್ಲ ಆದರೆ ಅವರಿಗೆ ಅದ್ರ ಮೇಲೆ ಆಸಕ್ತಿ ತುಂಬ ಕಡಿಮೆ ಅಂತೆ ಹೇಳ್ಬೋದು ನನಗೆ ಕಷ್ಟ ಅನ್ನಿಸಿರೋ ಆಹಾರ ನನಗೆ ಅಡುಗೆ ತಯಾರು ಮಾಡೋಕ್ಕೆ ಕಷ್ಟ ಅನ್ನಿಸಿದ್ದು ಅಂತ ಅಂದ್ರೆ ನಾನು ಮೊದಲೇ ಹೇಳಿದೆನಲ್ಲ ರೊಟ್ಟಿ ರೊಟ್ಟಿ ಸ್ವಲ್ಪ ತುಂಬ ಕಷ್ಟ ಅನ್ನಿಸಿತ್ತು ಆದರೆ ಇವಾಗ ಇವಾಗ ಪರವಾಗಿಲ್ಲ ನಾನೇ ಮಾಡ್ತೀನಿ ಅದು ನನ್ಗೆ ತುಂಬ ಈಸಿಯೂ ಕೂಡ ಆಗಿದೆ ಇದೇ ರೀತಿ ತುಂಬ ವಿಧವಾದ ಅಡುಗೆಗಳನ್ನ ನಾವೂ ನೋಡ್ತೀವಿ ಇತ್ತೀಚಿನ ದಿನಗಳಲ್ಲಂತೂ ನಾನಾ ವಿಧದ ಅಡುಗೆಗಳನ್ನ ಮಾಡ್ತಾ ಇದ್ದಾರೆ ಆಮೇಲೆ ನಾವು ಕೂಡ ಟ್ರೈ ಮಾಡಿದ್ದೀವಿ ಈ ಒಂದು ಈಗೆಲ್ಲ ಹೇಗಾಗಿದೆ ಅಂತ ಅಂದ್ರೆ ಈಗಿನ ಜನ ಎದುಕ್ ಜಾಸ್ತಿ ಅಡಾಪ್ಟ್ ಆಗ್ತಾಯಿದ್ದಾರೆ ಅದೇನೋ ಫಿಝಾ ಬರ್ಗರ್ ಆಮೇಲೆ ಗೋಬಿ ಪಾನಿಪುರಿ ಈ ಥರ ಫುಡ್ಗಳಿಗೆ ನಾವು ಜಾಸ್ತಿ ಅಡಾಪ್ಟ್ ಆಗ್ತಾಯಿದ್ದೀವಿ ಈ ಥರ ಜಂಗ್ ಫುಡ್ಗಳಿಗೆ ನಾವು ಅಡಾಪ್ಟ್ ಆಗೋದರಿಂದ ನಮ್ಮ ಹೆಲ್ತ್ ಕೂಡ ತುಂಬ ಏನಾದರೂ ಹೆಲ್ತ್ ಇಷ್ಯೂಸ್ ಆಗ್ಬೋದು ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಹಳ್ಳಿ ವಾತಾವರಣದ ಊಟವನ್ನು ನಾವು ಜಾಸ್ತಿ ಮಾಡ್ಬೇಕಂಥೇಳಿ ಹೇಳ್ತೀನಿ